ಹಾಂ ನಮ್ಮದು ಕರಣ್ ಟೆಕ್ಸಟೈಲಿಂದ ಅಲ್ಲ ಯಾವ ಥರ ಬೇಕು ಗಣೇಶ ಹಬ್ಬಕ್ಕೆ ಹೊಸ ಹೊಸ ಟೈಪ್ ಎಲ್ಲ ಬಂದಿದೆ ನಿಮಿಗೆ ಯಾವ ಥರ ಬೇಕು ಹಾಂ ಸ್ಯಾರೀಸಲ್ಲಿ ರೇಷ್ಮೆ ಕಂಚಿ ಕುರ್ತಾಸು ಜೀನ್ಸು ಪ್ಲಾಜಾ ಪ್ಯಾಂಟೆಲ್ಲ ಇದೆ ನಿಮ್ಗೆ ಯಾವ ಥರ ಬೇಕು

ಹಾಂ ಯಾವ ರೇಂಜಲ್ಲಿರಬೇಕು ತೌಸಂಡಾ ಹಾಂ ಅಂಬ್ರೆಲ್ಲಾ ಇನ್ನೂ ಇನ್ನೂ ವೆರೈಟಿ ವೆರೈಟಿ ಇದೆ ಬೇಕು ಅಂದರೆ ವಾಟ್ಸ್ಆ್ಯಪ್ ಗ್ರೂಪಲ್ಲೂ ಇದನ್ನು ಹಾಕ್ತೀವಿ ಫೋಟೋಸೆಲ್ಲ ಶೇರ್ ಮಾಡ್ತೀವಿ ಹಾಂ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಮನೆಯವ್ರನ್ನೆಲ್ಲ ಕರ್ಕೊಂ ಬನ್ನಿ ಹಬ್ಬಕ್ಕೆ ಹಬ್ಬ ಚೆನ್ನಾಗಿ ಇದೆ ಕ್ಲಾತು ಕ್ವ್ಯಾಲಿಟಿ ಮೇಲೆ ಕಡಿಮೆ ಆಗುತ್ತೆ ಮತ್ತು ಹಬ್ಬಕ್ ಆಫರ್ಗಳೆಲ್ಲ ಇದೆ ಸೆವೆಂಟಿ ಪರ್ಸೆಂಟ್ ಇದೆ ಹಾಗೆ ಹಬ್ಬಕ್ಕಾಗಿ ಕಡಿಮೆಗೆ ಸೇಲ್ ಮಾಡ್ತಾ ಇದ್ದೀವಿ ಎಲ್ಲ ತುಂಬ ಚೆನ್ನಾಗಿದೆ ಸೇಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಂದು ನೋಡಿ ಒಂದು ಸಲ ಶರ್ಟು ಶರ್ಟು ಪ್ಯಾಂಟೆಲ್ಲ ಹೊಸ ಹೊಸ ಟೈಪಲ್ಲೆಲ್ಲ ಬಂದಿದೆ ನೋಡಿ ಹಾಂ ಎಲ್ಲ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ಹಾಂ ಒಕೆ